ನಮ್ಮ ರಾಜ್ಯದ ಪ್ರತಿಷ್ಠಿತ ಕ್ರೀಡೆಗಳೊಂದಾದ ಕಬಡ್ಡಿಯಲ್ಲಿ ಕಬಡ್ಡಿ ಆಡುವಾಗ ಒಳ್ಳೆಯ ಆಟಗಾರ ಮತ್ತು ಪ್ರದೀಪ್ ನೆರ್ವಲ್ ಅಂಥವರು ಒಳ್ಳೆಯ ಆಟಗಾರರು ಆಡುವಾಗ ಅದರಲ್ಲಿ ಗಾಯಗೊಂಡರೆ ಪಸ್ಟ್ಏಡ್ ಕಿಟ್ಗಳನ್ನು ಬಳಸಿ ನೋಡುತ್ತಾರೆ ಮೊದಲಾದರೆ ಹಾಸ್ಪೆಟಿಲ್ಲಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಇವಾಗ ಅಲ್ಲೇ ಆಟ ಆಡುವಾಗ ಆಟ ಆಡುವ ಮೈದಾನದಲ್ಲೇ ಟೆಂಟ್ಗಳನ್ನು ಹಾಕಿಕೊಂಡು ಡಾಕ್ಟರ್ಸ್ ಮತ್ತು ಡಾಕ್ಟರ್ಸ್ಗಳು ಇರುತ್ತಾರೆ ಅವರನ್ನು ನೋಡಿಕೊಳ್ಳಲು ಎಲ್ಲ ಡಾಕ್ಟರ್ಸ್ ಮತ್ತು ನರ್ಸ್ಗಳು ಇರುತ್ತಾರೆ ಮುಂಚೆ ಹಾಗಿರಲಿಲ್ಲ ಪಸ್ಟ್ ಏನಾದರೂ ಆಟದಲ್ಲಿ ಗಾಯಗೊಂಡರೆ ಮೊದಲು ಅವರು ಅಲ್ಲಿಗೆ ಹಾಸ್ಪಿಟೆಲ್ಲಿಗೆ ಹೋಗಬೇಕಾಗಿತ್ತು ಆದರೆ ಇವಾಗ ಹಾಗಿಲ್ಲ ಇವಾಗ ಸಿಸ್ಟಮ್ ಚೇಂಜಾಗಿದೆ ಇದರಲ್ಲಿ ಆಟ ಆಡುವಾಗ ಅಲ್ಲೇ ಡಾಕ್ಟರ್ಸ್ಗಳೆಲ್ಲ ಅಲ್ಲೇ ಇರುತ್ತಾರೆ ತೆರಪಿಸ್ಟು ಡಾಕ್ಟರ್ಸು ಎಲ್ಲ ಅಲ್ಲೇ ಇರುತ್ತಾರೆ ಅವರನ್ನು ನೋಡಿಕೊಳ್ಳುತ್ತಾರೆ ಅವರಿಗೆ ಏನಾದರೂ ಏನಾದರೂ ಗಾಯಗೊಂಡ ತಕ್ಷಣ ಅಲ್ಲಿಗೆ ಹೋಗಿ ಡಾಕ್ಟರ್ಸ್ ಮತ್ತು ಎಲ್ಪರ್ಸ್ ನರ್ಸ್ಗಳನ್ನು ಜೊತೆಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಅಲ್ಲೇ ಪಸ್ಟ್ಏಡ್ ಕಿಟ್ ತೆಗೆದುಕೊಂಡು ಗಾಯಗೊಂಡರೆ ಅಲ್ಲೇ ಚಿಕಿತ್ಸೆ ಕೊಡುತ್ತಾರೆ ಹಾಗೂ ಮತ್ತು ಅಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಒಳ್ಳೆಯ ರೀತಿಯಿಂದ ಥೆರಪಿನ್ನು ಮಾಡಿ ಇಲ್ಲವಾದಲ್ಲಿ ಸ್ಕ್ಯಾನ್ಗಳನ್ನು ಮಾಡಿ ನಂತರ ತೆರಪಿಸ್ಟ್ಗಳಿಗೆ ಕರ್ಕೊಂಡೋಗಿ ತೆರಪಿಸ್ಟ್ಗಳ ಹತ್ತಿರ ಹೋಗಿ ಒಳ್ಳೆಯ ರೀತಿಯಿಂದ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ ಹಾಗೆಯೇ ಒಳ್ಳೆಯ ಆಟಗಳಲ್ಲಾದ ಕ್ರಿಕೆಟು ಇದರಲ್ಲಿ ಹೊಡೆತ ಅಥವಾ ರನ್ನಿಂಗ್ ಓಡುವಾಗ ಬಿದ್ದರೆ ಅವರಿಗೆ ಗಾಯಗೊಂಡಾಗ ಪಸ್ಟ್ಏಟ್ಟು ಕಿಟ್ಗಳನ್ನು ಪಸ್ಟ್ಏಡ್ ಕಿಟ್ಗಳನ್ನು ತೆಗೆದುಕೊಂಡು ಅವರಿಗೆ ಪಸ್ಟ್ಏಡ್ ಕಿಟ್ಗಳನ್ನು ತೆಗೆದುಕೊಂಡು ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡುತ್ತಾರೆ ಹಾಗೂ ವೈದ್ಯರು ಮತ್ತು ಥೆರಪಿಸ್ಟು ಟೆಕ್ನೀಷಿಯನ್ಸ್ ಎಲ್ಲ ಒಂದು ಸ್ವಲ್ಪ ಜನ ಅಲ್ಲೇ ಟೆಂಟಲ್ಲಿ ಇರುತ್ತಾರೆ ಯಾವ್ದಾದ್ರೂ ಗೇಮ್ ಅಂದರೆ ಕ್ರಿಕೆಟ್ ಅದನ್ನ ಆಡುವಾಗ ಎಲ್ಲ ಹೊಡೆತ ಬಿದ್ದು ಏನಾರೂ ಆದರೆ ಅವರನ್ನು ಕರೆದುಕೊಂಡೋಗಿ ಪಸ್ಟ್ಏಡ್ ಮಾಡಿ ಪಸ್ಟ್ಏಡ್ ಬಾಕ್ಸಲ್ಲಿ ಏನೇನು ಇದೆ ನೋಡಿ ಗಾಯಗಳಿಗೆ ಚಿಕಿತ್ಸೆ ಕೊಟ್ಟು ಅದಾದ ಮೇಲೆ ಆಸ್ಪತ್ರೆಗೆ ಕರೆದುಕೊಂಡು ಒಳ್ಳೆಯ ರೀತಿ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ ಅವರು ನಿಧಾನವಾಗಿ ಆರಾಮವಾಗಿ ಮತ್ತೆ ಆಡಲು ಮತ್ತೆ ಆಡಲು ಆರಂಭಿಸುತ್ತಾರೆ ಅವರು ಒಳ್ಳೆಯ ರೀತಿಯಿಂದ ಗುಣವಾಗಿ ಬರುತ್ತಾರೆ ಕ್ರೀಡಾಪಟುಗಳು ಎಂದರೆ ಅವರು ಆಟ ಆಡುವಾಗ ಯಾರಾದ್ರೂ ಗಾಯಗೊಂಡರೆ ಅವರಿಗೆ ಅಪಘಾತ ಒಳಗಾದ ನೀಡುವ ಚಿಕಿತ್ಸೆ ವಿಧಾನ ಏನೆಂದರೆ ಪ್ರಥಮವಾಗಿ ಅವರಿಗೆ ಪಸ್ಟ್ಏಡ್ ಕಿಟ್ಗಳನ್ನು ಪಸ್ಟ್ಏಡ್ ಕಿಟ್ಟಿಂದ ಚಿಕಿತ್ಸೆ ಮಾಡಿ ನಂತರ ಅವರನ್ನು ಆ್ಯಂಬುಲೆನ್ಸಿಗೆ ತೊಗೊಂಡೋಗಿ ಅದಾದ ಮೇಲೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿಕೊಂಡು ಅವರಿಗೆ ಸ್ಕ್ಯಾನ್ ಮಾಡಿ ತೆರಪೀಸ್ಟ್ಗಳ ತೆರಪಿಸ್ಟ್ಗಳ ಕಡೆಯಿಂದ ತೆರಪಿ ಮಾಡಿ ನಂತರ ಅವರಿಗೆ ಸರಿ ಮಾಡಲು ಸರಿ ಮಾಡಲು ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಅವರು ಸರಿ ಮಾಡಿ ಕಳಿಸುತ್ತಾರೆ